ಕಾನೂನು ವ್ಯವಸ್ಥೆಗಳು ಕಾನೂನು ವ್ಯವಸ್ಥೆಗಳು ಬಂದಾಗ ನಾವು ಯಾವತ್ತಿದ್ರು ಕೋರ್ಟಿಗೆ ಹೋಗ್ಬೇಕು ಈಗ ಮನೆಗಳಲ್ಲಿ ಇದನ್ನ ಇವಾಗ ಆಗಿನ ಕಾಲದಲ್ಲಿ ಮನೆಗಳಲ್ಲಿ ನಿಭಾಯಿಸೋರು ಆದರೆ ಈಗಿನ ಕಾಲದಲ್ಲಿ ಆ ಥರ ಆಗೋಲ್ಲ ಯಾಕೆ ಅಂತಂದರೆ ಈಗ ಅಣ್ಣ ತಮ್ಮ ಎಲ್ಲ ಇರ್ತಾರೆ ಆದರೆ ಅವರಿಂದ ನಾವು ಏನೂ ಇದು ಮಾಡ್ಕಳೋಕ್ ಆಗೋಲ್ಲ ನಾವು ಇದನ್ನ ಕೋರ್ಟಿನ ಮುಖಾಂತರ ಹೋಗ್ಬೇಕು ಕೋರ್ಟಿನ ಮುಖಾಂತರ ಹೋಗ್ಬಿಟ್ಟು ಅಲ್ಲಿ ವಕೀಲ ವಕೀಲರನ್ನು ಏನುಮಾಡ್ಬೇಕು ಕಾಂಟೆಕ್ಟ್ ಮಾಡ್ಕೊಂಡು ನಮಗೆ ಈ ಥರ ತೊಂದರೆ ಆಗಿದೆ ಏನು ತೊಂದರೆ ಅಂತಂದರೆ ಈವಾಗ ಒಂದು ತಕರಾರು ಇರ್ಬೊದು ಸಂಬಳ ಇರ್ಬೊದು ಸಂಬಳದಲ್ಲಿ ಇಲ್ಲ ಸಹ ನಮಗೆ ಯಾರಾದ್ರೂ ಸಾಲ ಕೊಡಬೇಕು ಆ ಸಾಲದಲ್ಲಿ ನಮ್ಗೆ ಯಾರು ಕೊಡ್ತಿಲ್ಲ ನಮಗೆ ಹಿಂಗಂತ್ ಅಂದಾಗ ನಾವು ವಕೀಲರಹತ್ರ ಹೋಗ್ಬಿಟ್ಟು ನಮಗ್ ಈ ಥರ ತೊಂದರೆ ಆಗಿದೆ ನಿಮ್ಮ ಇಂದಲೇ ನಮಗೆ ಬಗೆಹರಿಸ್ಕೊಡಬೇಕು ಅಂತ ಹೇಳ್ಬಿಟ್ಟು ಅದನ್ನ ನಾವು ವಕೀಲರಹತ್ರ ಬಗೆಹರಿಸ್ಕೊಬೇಕು ವಕೀಲರೇ ಆಮೇಲೆ ವಕೀಲರಿಗೆ ನಾವು ಏನೂ ಇದುಮಾಡ್ಬೇಕು ಅಂತಂದರೆ ನಮ್ಮವೆಲ್ಲ ಪ್ರತಿಯೊಂದ್ ಈ ಥರ ಆಗಿದೆ ಹಿಂಗೆ ಡಾಕ್ಯುಮೆಂಟ್ಸ್ನ ತಂಗೊಂಡು ಹೋಗ್ಬಿಟ್ಟು ಅದನ್ನು ಇದುಮಾಡ್ಬೇಕು ಡಾಕುಮೆಂಟ್ಸ್ ತಗೊಂಡು ಹೋಗಿ ಎಲ್ಲ ಹೇಳಿ ಇದುಮಾಡ್ಬೇಕು ವಕೀಲರು ಸರೀ ಅಂತ ಹೇಳ್ಬಿಟ್ಟು ನಿಮಗೆ ಅವಾಗ ಸರಿ ಆಯಿತು ನಿಮ್ಮದು ಏನು ಪ್ರಾಬ್ಲಮ್ ಆಗಿದೆ ಅಂತ ನಮ್ಮಹತ್ರ ಎಲ್ಲ ಕೇಳ್ಕೊಂಡು ಅವರು ಮುಂದೆ ನೀವು ಏನುಮಾಡ್ಬೇಕು ಆ ಥರ ಅಂತ ಹೇಳ್ಬಿಟ್ಟು ಎಲ್ಲದನ್ನು ಅಲ್ಲಿಗೆ ಅಲ್ಲಿಗೆ ಕರೆಕ್ಟ್ ಮಾಡ್ತಾರೆ ಆವಾಗ ನಾವು ವಕೀಲರಿಗೆ ನಾವು ಅವ್ರಿಗೆ ಏನು ನಮ್ಮ ಕಡೆಯಿಂದ ಏನು ಸಾಧ್ಯ ಇದಾಗುತ್ತೊ ಅದನ್ನ ನಾವು ತುಂಬಾ ಇದುಮಾಡ್ಬೇಕಾಗುತ್ತೆ